ಹಲೋ ರಾಣಿ ಹಾಂ ಊಟ ಆಯ್ತಮ್ಮ ಹ್ಞೂ ನಂದು ಆಯ್ತು ರಾಣಿ ತಿಂಡಿ ತಿಂದೆ ಅದೇ ಏನು ಫೋನ್ ಮಾಡಿದ್ದೆಂದ್ರೆ ನಾನು ಫಂಕ್ಷನಲ್ಲಿ ಸಾರಿ ಉಟ್ಕೊಂಡಿದ್ದೆನಲ್ಲ ನೀನು ಕೇಳ್ತಾಯಿದ್ದೆ ಅಲ್ಲ ಅಕ್ಕ ಯಾವಾಗಕ್ಕ ಸಾರಿ ತಗೊಂಡಿದ್ದು ತುಂಬ ಚೆನ್ನಾಗೈತೆ ಎಲ್ಲಿ ತಗೊಂಡಿದ್ದು ಅಂತ ಕೇಳ್ದಲ್ಲ ಆದ್ರಕೆ ನಾನಿಲ್ಲೇ ಫಂಕ್ಷನಲ್ಲಿ ನಾನು ನಿನ್ನ ಕೇಳೋಕ್ಕೆ ಆಗಿಲ್ಲ ಸರಿ ಫೋನ್ ಮಾಡಿ ಹೇಳೋಣ ಬಿಡು ಅಂದ್ಬಿಟ್ಟು ಸುಮ್ನೆ ಆಗೋದೇ ಹಾಂ ರಾಣಿ ಫಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಆನ್ಲೈನ್ನಲ್ಲಿ ಹ್ಞೂ ಅದೇ ಚೆನ್ನಾಗಿತ್ತು ಅದರಿಂದಲೇ ಬುಕ್ ಮಾಡಿದ್ದು ಹ್ಞೂ ರಾಣಿ ಚೆನ್ನಾಗಿತ್ತಲ್ಲ ಹಾಂ ನಾನು ತುಂಬ ಭಯಪಟ್ಬಿಟ್ಟಿದ್ದೆ ರಾಣಿ ಸೀರೆಗಳು ಹೇಗೆ ಬರುತ್ತೋ ಅಂತ ಹ್ಞೂ ರಾಣಿ ಏನಂತಂದರೆ ಪಕ್ಕದ ಮನೆ ರಾಮಕ್ಕನಿಲ್ಲ ಆ ರಾಮಕ್ಕನೂ ಬುಕ್ ಮಾಡಿದ್ದಳು ಅವ್ರು ಸೀರೆ ತುಂಬ ಚಿಕ್ದಾಗಿ ಬಂದ್ಬಿಟ್ಟಿತ್ತು ರಾಣಿ ಹ್ಞೂ ನೆರಿಗೇನೇ ಬಂದಿರಲಿಲ್ಲ ಬ್ಲೌಸ್ ಕಟ್ ಮಾಡಿದ್ದಕ್ಕೆ ಆ ನೆರಿಗೇನೋ ಬರದಿರೋ ಆಗೋಗಿತ್ತು ಸರಿ ನಾನೊಂದು ರೆಡ್ಡು ಒಂದು ಪಿಂಕೂ ಒಂದು ಗ್ರೀನ್ ಬುಕ್ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಬುಕ್ ಮಾಡಿದ್ದೆ ಬಂತು ಪ್ಯಾಕಿತ್ತು ಎಷ್ಟು ದಪ್ಪ ಇತ್ತು ಗೊತ್ತಾ ರಾಣಿ ಮೂರು ಸೀರೆಗಾ ಆ ಪ್ಯಾಕ್ನಾ ಬಿಚ್ಚಿ ಬಿಚ್ಚಿ ಬಿಚ್ಚಿ ಸಾಕಾಗೋಯಿತು ಆ ಪ್ಯಾಕ್ ಬಿಚ್ಚಿ ನೋಡಿದ್ರೆ ಚಿಕ್ಕ ಕವರಲ್ಲಿ ಹ್ಞೂ ಚಿಕ್ಕದಾಗಿತ್ತು ಮೂರು ಸೀರೆ ಆಮೇಲೆ ಚಂದು ಬಂದಳು ಚಂದೂ ಮಮ್ಮಿ ಮಮ್ಮಿ ಗ್ರೀನ್ ಸೀರೆ ಓಪನ್ ಮಾಡಿ ನೋಡ್ಲಾಅಂತಂದಳು ಹ್ಞೂ ನೋಡಮ್ಮ ಅಂತಂದೆ ಗ್ರೀನ್ ಸೀರೆ ಓಪನ್ ಮಾಡಿ ನೋಡಿದರೆ ತುಂಬ ಚೆನ್ನಾಗಿತ್ತು ರಾಣಿ ಹ್ಞೂ ದೊಡ್ಡ ಬಾಡ್ರು ಬುಟ್ಟ ಬುಟ್ಟ ಸೀರೆ ಗ್ರೀನ್ ಗೋಲ್ಡ್ ಕಲರ್ ಬಾಡ್ರು ಗ್ರೀನ್ ಸೀರೆಗೆ ತುಂಬ ಚೆನ್ನಾಗಿತ್ತು ಹ್ಞೂ ರಾಣಿ ಆಮೇಲೆ ಚಂದು ಮಮ್ಮಿ ಇದು ತುಂಬ ಚೆನ್ನಾಗೈತೆ ಇದೇ ಸೀರೆನೇ ಹೊಲೆಸಿ ನೀನು ಹಾಕ್ಕೋ ಅಂತಂದಳು ಆವಾಗೆ ನಾನು ಫಂಕ್ಷನ್ಗೆ ಗ್ರೀನ್ ಸೀರೆ ಹಾಕೊಂಡಿದ್ದು ಹ್ಞೂ ರಾಮಕ್ಕನ್ರದಾ ಚೆನ್ನಾಗಿ ಬಂದಿಲ್ಲ ರಾಣಿ ನಾನು ಹಾಗೆ ಅಂದ್ಕೊಂಡಿದ್ದೆ ಆಮೇಲೆ ಲಕ್ಷ್ಮಿ ಅಕ್ಕ ಫಂಕ್ಷನಲ್ಲಿ ನೋಡಿಬಿಟ್ಟು ಏನು ಪ್ರೇಮಾ ಮೂರು ಸಾವಿರಾನ ಸೀರೆ ಇದು ಅಂದಳು ಯಾಕಕ್ಕ ಅಂದೆ ಅದೇ ನಾನು ಅಂಗಡಿಗೆ ಹೋಗಿದ್ದೆ ಪವನ್ ಅಂಗಡಿಗೆ ಅಲ್ಲಿ ಮೂರು ಸಾವಿರ ಅಂತ ಹೇಳಿದ್ರು ನಾನು ಅದು ಮೂರು ಸಾವಿರಾನಾ ಜಾಸ್ತಿ ಆಯಿತು ತಾಳು ಅಂದು ಬಂದ್ಬಿಟ್ಟೆ ನೀನು ಉಟ್ಕೊಂಡಿದ್ದೆ ಅಲ್ಲ ಅದಕ್ಕೆ ನಾನು ಮೂರು ಸಾವಿರಾನಾ ಅಂತ ಕೇಳ್ತಾಯಿರೋದು ಅಂತಂದಳು ಇಲ್ಲ ಅಕ್ಕ ನಾನು ಫಿಪ್ಕಾರ್ಟ್ಲ್ಲಿ ಆನ್ಲೈನ್ಲ್ಲಿ ಬುಕ್ ಮಾಡಿ ತಗೊಂಡೆ ಸೀರೆ ನಂದು ಒಂದ್ವರೆ ಸಾವಿರ ಅಷ್ಟೇ ಸೀರೆ ಇದು ಅಂತ ಹೇಳಿದೆ ಆಮೇಲೆ ಹೌದಾ ಅಯ್ಯೋ ನಾನು ಮೂರು ಸಾವಿರ ಅಂದ್ಕೊಂಡಿದ್ದೆ ಅಂಗಡಿಯಲ್ಲಿ ಮೂರು ಸಾವಿರ ಹೇಳಿದ್ರು ಆದ್ದರಿಂದ ನಾನು ಮೂರು ಸಾವಿರ ಅಂದ್ಕೊಂಡಿದ್ದೆ ಅಂದಳು ನಾನು ಇಲ್ಲ ಅಕ್ಕ ನಾನು ಫಿಪ್ಕಾರ್ಟ್ ಅಲ್ಲಿ ಒಂದ್ವರೆ ಸಾವಿರಕ್ಕೆ ತಗೊಂಡಿದ್ದ ಸೀರೆ ಅಂತ ಹೇಳಿದೆ ಹ್ಞೂ ರಾಣಿ ಹ್ಞೂ ಚೆನ್ನಾಗೈತೆ ನಿನಗೂ ಬೇಕಾದರೆ ಹೇಳು ಬುಕ್ ಮಾಡಿ ತಗೊಡ್ತೀನಿ ಹ್ಞೂ ಯಾವ ಕಲ್ಲರು ಗ್ರೀನಾ ನನ್ನ ಥರ ಸೀರೆನೇ ಬೇಕಾ ಏ ನಿಂಗೆ ಬೇಡ ಗ್ರೀನ್ ಬೇಡ ಬ್ಲೂ ತಗೊಳ್ಳೇ ತುಂಬ ಚೆನ್ನಾಗಿ ಬರುತ್ತೆ ಬ್ಲೂ ಕಲರ್ ಸೀರೆ ಬ್ಲೂ ಕಲರ್ ಬೇಡ್ವಾ ಹ್ಞೂ ಸರಿ ಆಯಿತು ಬಿಡು ಗ್ರೀನೆ ಈಸ್ಕೊಡ್ತೀನಿ ನಾನು ನೀನು ಫ್ರೆಂಡ್ಸ್ ಅಲಾ ಇಬ್ಬರು ಸೇರಿ ಎಲ್ಲನೂ ಫಂಕ್ಷನ್ಗೆ ಒಂದೇ ಕಲರ್ ಸೀರೆ ಉಟ್ಕೊಂಡು ಹೋಗೋಣ ಎಲ್ಲರೂ ತುಂಬ ನಿಮ್ಮ ಫ್ರೆಂಡ್ಸ್ ತುಂಬ ಚೆನ್ನಾಗೈತೆ ಸೀರೆಗಳು ಅಂತ ಹೇಳ್ತಾರೆ ಹ್ಞೂ ಸರಿಯಪ್ಪ ಆಯಿತು ಮಾಡ್ಕೊಡ್ತೀನಿ ಬುಕ್ಕು ಹ್ಞೂ ಸರಿ ಗ್ರೀನು ಯಾವ ಕಲ್ಲರು ಗ್ರೀನ್ ಕಲ್ಲರು ಗೋಲ್ಡ್ ಕಲರ್ ಬಾಡ್ರು ಸೇಮ್ ನನ್ನ ಸೀರೆ ಥರ ತಾನೇ ಹಾಂ ಮಾಡ್ಕೊಡ್ತೀನಿ ಹ್ಞೂ ಸರಿ ರಾಣಿ ಆಯಿತು ಇಡ್ತೀನಿ ಹ್ಞೂ ಸರಿಪ್ಪ ಓಕೆ ಬಾಯ್